ಯು ಹ್ಯಾಡ್ ವಿದ್ ಯುವರ್ ಸೆಕೆಂಡ್ ಪ್ರೊಡಕ್ಟ್ ನನ್ನದು ಸೆಕೆಂಡ್ ಪ್ರೊಡಕ್ಟ್ ಯಾವುದಂತ ಹೇಳಿದರೆ ಹೆಡ್ಫೋನ್ ಹೆಡ್ಫೋನನ್ನು ನಾನು ನೆಗೆಟಿವ್ ಕಮೆಂಟ್ ಕೊಡ್ತಿದ್ದೇನೆ ಯಾಕಂಥೇಳಿದ್ರೆ ಈ ಹೆಡ್ಫೋನ್ ಅನ್ನೋದು ಮೊದಲು ಅಡಟೈಸ್ಮೆಂಟಲ್ಲಿ ಒಳ್ಳೆಯದೊಂದು ಆಕರ್ಷಕವಾದಂತಹ ಅದಕ್ಕೊಂದು ಆ್ಯಡ್ ಕೊಟ್ಟು ಇದನ್ನು ತೆಗೆದ್ಕೊಳ್ಳಿ ಒಳ್ಳೆ ಸೌಂಡ್ ಕೇಳುತ್ತೆ ಒಳ್ಳೆ ಹಿಯರಿಂಗ್ ಇರುತ್ತೆ ಅಂತ ನಮಗೊಂದು ಆಸೇನ ಹುಟ್ಟಿಸ್ತದೆ ಆದರೆ ತೆಗೆದುಕೊಂಡ ನಂತರ ನಾವು ನೋಡುವಾಗ ಅದು ಅಷ್ಟು ವಾಯ್ಸ್ ಕ್ಲಿಯರಾಗಿ ನಮಗೆ ಕೇಳುವುದಿಲ್ಲ ತುಂಬ ಡಿಸ್ಟರ್ಬೆನ್ಸ್ ಎಲ್ಲ ಇರುತ್ತೆ ಕೆಲವೊಂದರಲ್ಲಿ ನಾವು ಫೋನಲ್ಲಿ ಮಾತನಾಡುವಾಗ ನಾವು ಮಾತಾಡಿದ್ದು ಇನ್ನೊಬ್ಬರ ಎದುರುಗಡೆ ಪಾರ್ಟಿಯವರಿಗೆ ಅವರಿಗೆ ಎಂತ ಕೂಡ ಕೇಳುವುದಿಲ್ಲ ಈ ಹೆಡ್ಫೋನಲ್ಲಿ ಹಾಗೆ ನಾನು ಕೂಡ ಒಂದು ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಹೆಡ್ಫೋನನ್ನು ನೋಡಿದೆ ನನಗೆ ತುಂಬ ಇಷ್ಟ ಆಯಿತು ಅದರ ಕಮ್ಮಿ ರಿವ್ಯೂವ್ಸ್ ಎಲ್ಲ ನೋಡಿದೆ ಇಷ್ಟ ಆಗಿ ಅದನ್ನು ನಾಲ್ಕ್ನೂರು ರೂಪಾಯಿ ಕೊಟ್ಟೊಂದು ತೆಗೆದ್ಕೊಂಡೆ ತೆಗೆದುಕೊಂಡು ನಾನು ಅದಲ್ಲಿ ಮಾತಾಡ್ತಿದ್ದೇನೆ ನನಗೆ ವಾಯ್ಸ್ ಎಲ್ಲ ಅಷ್ಟು ಕರೆಕ್ಟಾಗಿ ಕೇಳ್ತಿಲ್ಲ ನಾನು ಮಾತಾಡಿದ್ದು ಎದುರುಗಡೆ ಪಾರ್ಟಿ ಅವರಿಗೇನು ಕೇಳ್ತಾಯಿಲ್ಲ ಇದನ್ನೆಲ್ಲ ನೋಡುವಾಗ ನನಗೆ ತುಂಬ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಆಯಿತು ಇದರಿಂದಾಗಿ ನಾನು ಅಷ್ಟು ಹಣ ಕೊಟ್ಟು ಒಂದೂ ನನಗೆ ಖುಷಿ ಕೊಡ್ತಾರಂತ ಒಂದು ನಾನು ಪ್ರೊಡಕ್ಟ್ ಅನ್ನು ಪರ್ಚೇಸ್ ಮಾಡಿದರೆ ಇವಾಗ ಅದರಿಂದಾಗಿ ನನಗೆ ಯಾವ ಖುಷಿಯೂ ಸಿಗಲಿಲ್ಲ ನನಗೆ ಧರ್ಮಕ್ಕೆ ನನ್ನ ದುಡ್ಡು ಹಾಳಾಗಿ ವೇಸ್ಟಾಗಿ ಹೋಯಿತು ಅಂತಲೇ ನನಗೆ ಅನ್ನಿಸ್ತಾ ಉಂಟು ಈ ಥರ ನಮ್ಮನ್ನು ಯಾಮಾರಿಸಿದರೆ ಜನಗಳಿಂದಾಗಿ ಅವರಿಗೆ ಅಷ್ಟು ಸಾಟಿಸ್ಫ್ಯಾಕ್ಷನ್ ಅನ್ನೋದು ಕೂಡ ಇದರಲ್ಲಿ ಇರು ಇರುವುದಿಲ್ಲ ಈ ಪ್ರೊಡಕ್ಟ್ನಲ್ಲಿ ಹಾಗೆ ಹೆಡ್ಫೋನಲ್ಲಿ ತುಂಬ ಕಂಪೆನೀಸ್ ಇದೆ ಬೋಟ್ ಇದೆ ಬೋಲ್ಟ್ ಇದೆ ನಾಯ್ಸ್ ಇದೆ ಒನ್ ಪ್ಲಸ್ ಇದೆ ಹೀಗೆ ಹಲವಾರು ಕಂಪೆನಿಯ ಹೆಡ್ಫೋನ್ಗಳನ್ನು ನಾವಿಲ್ಲಿ ನೋಡ್ತೇವೆ ಸೋನಿ ಇದೆ ಐ ಫೋನ್ ಇದೆ ತುಂಬ ಕಂಪೆನಿ ಒಂದೊಂದು ಕಂಪೆನಿಯು ಒಂದೊಂದು ವಿಭಿನ್ನವಾದ ಒಂದು ಗುಣಲಕ್ಷಣ ಅದರದ್ದೂ ಫೀಚರ್ಸನ್ನೆಲ್ಲ ಒಳಗೊಂಡಿರುತ್ತದೆ ಒಂದೊಂದು ಕಂಪೆನಿಯವರು ಬೇರೆ ಬೇರೆ ನಿಮಗೆ ಬೆಲೆಯಲ್ಲಿ ಹೆಡ್ಫೋನ್ಗಳನ್ನು ಮಾರಾಟ ಮಾರ್ತಾರೆ ಅವರದೊಂದು ಈಗ ಫ್ಲಿಫ್ಕಾರ್ಟ್ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಮುಂತಾದ ಒಂದು ವೆಬ್ಸೈಟ್ಗಳಲ್ಲಿ ವಿಧವಿಧವಾದ ಆದ ಗುಣಲಕ್ಷಣ ಸ್ವಭಾವ ಸ್ವರೂಪಗಳನ್ನೆಲ್ಲ ನಮಗೆ ಹಾಕಿ ಅದರ ಬೆಲೆಯಲ್ಲಿ ಇಷ್ಟು ಪರ್ಸಂಟ್ ನಾವು ನಿಮಗೆ ಡಿಸ್ಕೌಂಟ್ ಕೊಡ್ತೇವೆ ಆ ಬ್ಯಾಂಕಲ್ಲಿ ಆಫರಿದೆ ಈ ಬ್ಯಾಂಕಲ್ಲಿ ಆಫರಿದೆ ಅಂತ ಹೇಳಿಕೊಂಡು ತುಂಬ ನಿಮಗೆ ವಸ್ತುಗಳನ್ನೆಲ್ಲ ನಿಮಗೆ ಅದನ್ನ ಮಾರಾಟ ಆಗುವ ಹಾಗೆ ಮಾಡ್ತದೆ ಒಂದು ಸಲ ನಾವು ಅದನ್ನ ತೆಗೆದುಕೊಂಡು ನಂತರ ಅದರಲ್ಲಿ ನಮಗೆ ನಮಗೆ ಬೇಕಾದ ಹಾಗೆ ಆ ರೀತಿಯದ್ದು ಇರೋದೆ ಇಲ್ಲ ಅದರಲ್ಲಿ ಏನಾದರೂ ಒಂದೂ ನಮಗೆ ತೊಂದರೆಗಳು ಕಂಡು ಬ ಕಂಡು ಬರ್ತದೆ ಕೆಲವೊಂದರಲ್ಲಿ ಅದರ ಮನುಫ್ಯಾಕ್ಚರಿಂಗ್ ತುಂಬ ರ ಡಿಫಾಲ್ಟ್ ಅನ್ನು ಸಹ ನಾವು ನೋಡಬೇಕಾಗಿರ್ತದೆ ಯಾಕೆಂದರೆ ನಾನು ತೆಗೆದುಕೊಂಡ ಹೆಡ್ಫೋನು ಕ್ರಮೇಣ ಅದರ ವಯರದ್ದು ಎಲ್ಲ ಸಿಪ್ಪೆಯು ಉದುರಿ ಹೋಗ್ತಾಯಿತ್ತು ಕ್ರಮೇಣ ಅದರ ಒಳಗಡೆ ಇರುವ ಒಂದು ಸಪೂರವಾದಂತಹ ವಯರನ್ನು ಮಾತ್ರ ನಾನು ಕಾಣ್ತಾಯಿದ್ದೆ ಕಾಣಿ ಅದು ತನ್ನಷ್ಟಕ್ಕೆ ತುಂಡಾಗಿ ಕೂಡ ಹೋಯಿತು ಹಾಗಾಗಿ ಹೆಡ್ಫೋನೂ ಗೆ ನಾನು ನೆಗೆಟಿವನ್ನು ನಾನು ಕೊಡ್ತಾಯಿದ್ದೇನೆ ಅದರಿಂದಾಗಿ ಈಗಿನ ಇದರಲ್ಲಿ ಇಯರ್ ಬಡ್ಸ್ ಯಾವುದೇ ಒಂದು ವಯರಿಲ್ಲದೇ ಜಸ್ಟ್ ನಮ್ಮ ಕಿವಿಯೊಳಗೆ ಹಿಡ್ಕೊಂಡಿರುವಂತಹ ಸಾಧನವಾಗಿದೆ ಅದನ್ನು ಹೊರಗಡೆ ತಗೊಂಡು ಹೋಗಲಿಕ್ಕೆ ಸಹ ತುಂಬ ಒಳ್ಳೆಯದು ಕ್ಯಾರಿ ಮಾಡ್ಕೊಂಡು ಎಲ್ಲಿ ಬೇಕಾದರೆ ತಗೊಳ್ಬೋದು ಹೆಡ್ ಫೋನಾದರೆ ಮುರಿದು ಹೋಗ್ತದೆ ಮತ್ತೆ ಅದರದ್ದು ಶೇಪ್ ಕೂಡ ತುಂಬ ದೊಡ್ಡದಾಗಿರುತ್ತದೆ ಅದನ್ನೆಲ್ಲ ನೋಡುವಾಗ ಯಾಕದು ತುಂಬ ದೊಡ್ಡ ಸೈಝಂತ ನನಗೆ ಕಾಣಿಸ್ತಾ ಉಂಟು ಹೆಡ್ಫೋನು ಹಾಗಾಗಿ ನಾನೂ ಇದರ ಬಗ್ಗೆ ಒಂದೂ ಬ್ಯಾಡ್ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ನೆ ನಾನು ಹೇಳಬೇಕಾಗ್ತದೆ ನಾನು ಅಷ್ಟು ಆಸೆಯಿಂದ ತೆಗೆದುಕೊಂಡ ಹೆಡ್ಫೋನು ನನಗೆ ಯವುದಕ್ಕೂ ಉಪಯೋಗಕ್ಕೆ ಬರದ ರೀತಿಯಲ್ಲಿ ಇದು ಆಗಿ ಹೋಯಿತು